ನಾನು ನು ಮೆಚ್ಚಿದ ಪುಸ್ತಕ ಎಂದರೆ ಪಂಚತಂತ್ರ ಪುಸ್ ಕಥೆಗಳ ಪುಸ್ತಕ ಏಕೆಂದರೆ ಅದು ಓದಲು ತುಂಬ ಚೆನ್ನಾಗಿರುತ್ತದೆ ತುಂಬ ಆಸಕ್ತಿಯಾಗಿರುತ್ತೆ ತುಂಬ ಮೈಂಡ್ ಫ್ರೆಶ್ ಆಗಿರುತ್ತದೆ ಓದೋದರ ವೇಳೆಯಲ್ಲಿ ಅದು ಓದಿಲ್ಲ ಅಂದರೆ ನನಗೆ ನಿದ್ದೇನು ಸಹ ಬರುವುದಿಲ್ಲ ಎಷ್ಟೇ ವಯಸ್ಸಾದರೂ ಸಹ ಕಥೆಯನ್ನು ಕೇಳಿ ಮಲ್ಗಿ ಕೇಳಿದ ನಂತರ ಬರುವ ಖುಷಿಯೇ ಖುಷಿ ಆದ್ದರಿಂದ ನಾನು ಮಲಗುವ ಮುಜಾ ಮೊದಲು ಪುಸ್ ಪಂಚತಂತ್ರ ಕಥೆಗಳ ಪುಸ್ತಕವನ್ನು ಓದುತ್ತೇನೆ ನಂತರ ನಿದ್ದೆ ಮಾಡುತ್ತೇನೆ ಅದನ್ನು ಓದಿಲ್ಲ ಅಂದರೆ ಅವತ್ತು ನನಗೆ ನಿದ್ದೇನು ಸಹ ಬರುವುದಿಲ್ಲ ಪುನಃ ಪುನಃ ಓದಬೇಕೆಂದು ಯಾಕೆ ಅನಿಸುತ್ತದೆ ಅಂದರೆ ಅದರಲ್ಲಿ ಇರುವ ಒಂದು ಕಥೆಗಳು ಮತ್ತು ಅದರ ಸಾರಾಂಶವು ಎಷ್ಟು ಚೆನ್ನಾಗಿರುತ್ತೆಂದ್ರೆ ಈಗಿನ ಮಕ್ಕಳಿಗೆ ಅದರ ಬಗ್ಗೆ ಅಷ್ಟೊಂದು ನಾಲೆಜಿಲ್ಲ ಬಟ್ ನಮ್ಮ ಕಾಲದಲ್ಲಿ ನಮ್ಮ ಅಜ್ಜಿಯರಿದ್ದರು ಆ ಕಥೆಗಳ ಮೂಲಕ ನನಗೆ ಈ ಅಭ್ಯಾಸವು ಬಂದಿದೆ